ಲಾಕ್ಡೌನಿನಲ್ಲಿ ನನಗೆ ಯಾವುದೇ ರ ನನಗೆ ಮುಂಚೆ ಯಾವುದೇ ರೀತಿಯ ಅಡುಗೆಗಳು ಬರ್ತಿರಲಿಲ್ಲ ಮಾಡಲಿಕ್ಕೆ ಲಾಕ್ಡೌನಿನಲ್ಲಿ ಹೊರಗಡೆ ಎಲ್ಲೂ ಹೋಗ್ದಕ್ ಹೋಗಾಕ್ ಆಗದೆ ಇರೋ ಕಾರಣದಿಂದ ನಾನು ಅಡುಗೆ ಮಾಡೋದನ್ನು ತಿಂಡಿ ತಿನಿಸುಗಳು ಮಾಡೋದನ್ನು ನಮ್ಮ ತಾಯಿ ಮುಖಾಂತರ ನಾನು ಕಲಿತುಕೊಂಡೆ ಲಾಕ್ಡೌನಿನಲ್ಲಿ ನನಗೆ ಆಗಿದ ಉಪಯೋಗ ಏನೆಂದರೆ ಮದುವೆ ಆಗಿದಿದ್ರೆ ಅಥವಾ ಮನೆಯಲ್ಲೇ ಇದ್ದು ನಮ್ಮ ತಾಯಿ ಮಾಡಿದನ್ನು ತಿನ್ಕೋಂಡು ಮೈ ಬೆಳಸ್ಕೊಂಡ್ ಇರ್ತಿದೆ ಈ ಲಾಕೌನ್ ಲಾಕ್ಡೌನಿಂದ ನನಗಾದ ಉಪಯೋಗವೇನೆಂದರೆ ಎಲ್ಲೂ ಹೋಗೋಕ್ ಆಗ್ದೆ ಇರೋ ಕಾರಣದಿಂದ ಮನೆ ಬಿಟ್ಟು ಎಲ್ಲೂ ಹೋಗೋಕಾಗ್ದೆ ಇರೋ ಕಾರಣದಿಂದ ನಾನು ಕುತ್ಕೊಂಡು ಮನೆಯಲ್ಲಿ ನಮ್ಮ ತಾಯಿಯ ಹತ್ರ ಒನೊಂದೆ ಅಡಿಗೆಗಳನ್ನ ಹೇಳಿಸ್ಕೊಂಡು ನಾನು ತಯಾರು ತಯಾರಿಸಿದೆ ನಾನು ಮಾಡಿದ ಅಡ್ಗೆಗಳನ್ನ ನಮ್ಮ ತಾಯಿ ಯಾವ್ತರ ಮಾಡ್ತಾರೋ ಅದೇ ಥರ ಅಷ್ಟು ಚೆನ್ನಾಗ್ ಮಾಡಕ್ಕಾಗಲಿಲ್ಲ ಅಂತಂದರೂ ಒಂದು ತೊಂಬತ್ತರಷ್ಟು ತೊಂಬತ್ತು ಪರ್ಸೆಂಟಷ್ಟು ಚೆನ್ನಾಗ್ ಮಾಡೋದನ್ನು ಕಲಿತು ಈಗ ನನಗೆ ಎಲ್ಲ ಅಡುಗೆಗಳು ತಿಂಡಿ ತಿನಿಸುಗಳನ್ನು ತಯಾರು ಮಾಡೋಕು ಬರೊ ಬರುತ್ತೆ ಅದಕ್ಕೂ ಮುಂಚೆ ನನಗೆ ಯಾವ ಅಡುಗೆ ಬರ್ತಾ ಇರಲಿಲ್ಲ ಒಗ್ಗರಣೆ ಹಾಕಕ್ ಕೂಡ ಬರ್ತಾ ಇರಲಿಲ್ಲ ಆದುದ್ದರಿಂದ ನಾನು ಎಲ್ಲ ರೀತಿ ಅಡ್ಗೆಗಳ್ನ ಈಗ ತಯಾರು ಮಾಡೋದನ್ನು ಕಲಿತು ತಯಾರಿಸ್ತೀನಿ ಈಗ ಎಲ್ಲ ಅಡುಗೆಗಳು ನಾನೇ ನನ್ನ ಕೈಯಾರೆ ಮಾಡ್ತೀನಿ ಬೆಳಗ್ಗೆ ಟಿಫನ್ ಮಾಡ್ತೀನಿ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಮತ್ತು ರಾತ್ರಿಗೆ ಅಡುಗೆ ಮಾಡ್ತೀನಿ ಅದಕ್ಕೂ ಮುಂಚೆ ಒಗ್ಗರಣೆ ಹಾಕೋಕ್ ಕೂಡಾ ಬರ್ತಾ ಇರಲಿಲ್ಲ ಲಾಕ್ಡೌನಲ್ಲಿ ನಾನು ಏನೇನು ಅಡುಗೆಗಳ್ ಮಾಡೋದು ಕಲಿತೆ ಅಂದರೆ ಚಿತ್ರಾನ್ನ ಮಾಡೋದು ಕಲಿತೆ ಪುಳಿಯೋಗ್ರೆ ಮಾಡೋದು ಕಲ್ತೆ ಪಲಾವ್ ಮಾಡೋದು ಕಲಿತೆ ಮತ್ತು ಟೊಮೆಟೋ ಭಾತ್ ಮಾಡೋದು ಕಲಿತೆ ಚಪಾತಿ ಮಾಡೋದು ಕಲಿತೆ ದೋಸೆ ಮಾಡೋದೇಗಂತ ಕಲಿತೆ ಇಡ್ಲಿ ಮಾಡೋದು ಹೇಗಂತ ಕಲಿತೆ ಬಿಸಿಬೇಳೆ ಭಾತ್ ಮಾಡೋದು ಹೇಗಂತ ಕಲಿತೆ ವಾಂಗಿಭಾತ್ ಮಾಡೋದು ಹ್ಯಾಗಂತ ಕಲಿತೆ ಎಲ್ಲಾ ಟಿಫನ್ ಐಟಮ್ಗಳನ್ನೂ ಕಲಿತೆ ಮತ್ತು ಅಡುಗೆ ಮಾಡೋದನ್ನೂ ಕಲಿತೆ ತರಕಾರಿ ಸಾಂಬಾರು ಮಾಡೋದು ಹೇಗಂತ ಕಲಿತೆ ನಾ ಮಾಂಸ ಐಟಮ್ ಕೋಳಿ ಸಾರು ಮಾಡೊದೇಗಂತ ಕಲಿತೆ ಮುದ್ದೆ ಮಾಡೊದೇಗಂತ ಕಲಿತೆ ಮತ್ತು ಹಬ್ಬಗಳಿಗೆ ರವೆ ಉಂಡೆ ಮಾಡೊದೇಗಂತ ಕತೆ ಕಲಿತೆ ಕಜ್ಜಾಯ ಮಾಡೊದುಹೇಗಂತ ಕಲಿತೆ ಚಕ್ಕುಲಿ ಮಾಡೊದುಹೇಗಂತ ಕಲಿತೆ ಕಡ್ಬು ಮಾಡೊದುಹೇಗಂತ ಕಲಿತೆ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಮಾಡೊದುಹೇಗಂತ ಕಲಿತೆ ಮತ್ತು ದೀಪಾವಳಿಗೆ ಕಜ್ಜಾಯ ಮಾಡೊದುಹೇಗಂತ ಕಲಿತೆ ಈಗ ಅದಿಕ್ಕೇನೇನು ಸಾಮಾಗ್ರಿ ಬೇಕೊ ಯಾವ್ತರ ಮಾಡ್ಬೇಕೊ ಎಲ್ಲಾ ಕಲಿತು ಈಗ ನಾನೊಬ್ರು ಸಹಾಯವಿಲ್ಲದೆ ನಾನೇ ನನ್ನ ಕೈಯಾರ ಹಬ್ಬಗಳು ಬಂದರೆ ಹೊರಗಡೆ ಎಲ್ಲೂ ಕೊಂಡ್ಕೊಂಡು ಬರದೆ ನಾನೇ ನೈವೇದ್ಯಕ್ಕೇನು ಬೇಕೋ ಮತ್ತು ದೇವ್ರಿಗೆ ಮ ಆ ಹಬ್ಬಕ್ಕೆ ವಿಶೇಷ್ವಾಗಿ ಏನೇನು ತಿಂದು ತಿನ್ಸುಗಳು ಮಾಡ್ತಾರೋ ಅದನ್ನು ನಾನೇ ಮಾಡಿ ನನ್ನ ಕೈಯಾರೆ ಮಾಡಿ ದೇವರಿಗೆ ದೇವ್ರ ಮುಂದೆ ಇಡ್ತೀನಿ ಎಲ್ರುಗೂ ಕೊಡ್ತೀನಿ ನಾನೂ ತಿಂತೀನಿ ಆದುದ್ದರಿಂದ ಲಾಕ್ಡೌನಲ್ಲಿ ನನ್ಗೆ ತುಂಬ ಉಪಯೋಗ ಆಗಿದ್ದೇನಂದರೆ ಎಲ್ಲ ಅಡಿಗೆ ಮಾಡೋದು ತಿಂಡಿ ತಿನಿಸುಗಳ್ ಮಾಡೋದು ಅದನ್ನು ಕಲಿತು ನಾವೀಗ ನನಗೆ ತಿಳಿದಿರೋದನ್ನ ನಾನು ಬೇರೋಬ್ರು ಕೂಡ ಬರದೆ ಇರೋವ್ರಿಗ್ ಕೂಡ ಹೇಳಿಕೊಡ್ತೀನಿ ನಾನು ಅದರಲ್ಲೀ ಕಲಿತದ್ದಲ್ದೆ ಈಗ ನನ್ನ ಸ್ವಂತ ಯಾವ್ತರ ಮಾಡ್ಬೋದು ಈಗ ರೆಡಿಮೇಡ್ ವಾಂಗಿಭಾತ್ ಪೌಡ್ರುಗಳು ಬಿಸಿಬೇಳೆ ಪೌಡ್ರುಗಳೆಲ್ಲಾ ಅಂಗ್ಡಿಯಲ್ ದೊರಕುತ್ತೆ ಆದರೂ ಸಹ ನಾನು ಹೊರ್ಗಡೆ ತೊಗೊಳ್ದೆ ನಾನೇ ನನ್ನ ಮನೆಯಲ್ಲಿ ಸ್ವಂತವಾಗಿ ವಾಂಗಿಭಾತ್ ಪೌಡ್ರು ಬಿಸಿಬೇಳೆ ಭಾತ್ ಪೌಡ್ರುಗಳನ್ನ ತಯಾರಿಸಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡು ಯಾವಾಗ್ ಬೇಕೊ ಆವಾಗ ವಾಂಗಿಭಾತ್ ಪೌಡ್ರ್ ಬೇಕಾದರೆ ವಾಂಗಿಭಾತ್ ಪೌಡ್ರ್ ಬಳಸ್ತೀನಿ ವ್ ಬಿಸಿಬೇಳೆ ಭಾತ್ ಪೌಡ್ರ್ ಬೇಕಾದರೆ ಬಿಸಿಬೇಳೆ ಭಾತ್ ಪೌಡ್ರ್ ಬಳಸ್ತೀನಿ ನಾನು ಈಗ ಹೊರಗಡೆ ಯಾವಯಾವ್ದನ್ನು ಕೊಂಡ್ಕೊಳ್ಳೋದಿಲ್ಲ ಮನೆಯಲ್ಲೆ ಎಲ್ಲ ಸಾಮಾಗ್ರಿಗಳು ತಂದಿಟ್ಕೊಂಡು ಮನೆಯಲ್ಲೇ ನಾನು ಮಾಡಿ ಅಡುಯನ್ನ ಎಲ್ಲಾರಿಗೂ ಬಡಸ್ತೀನಿ ನಾನು ತಿಂತೀನಿ ಮತ್ತು ವಿಶೇಷವಾಗಿ ಏನಂದರೆ ಈ ಹಬ್ಬಗಳಿಗೆ ಕೆಲವೊಂದು ಹಬ್ಬಗಳಿಗೆ ಪ್ರತ್ಯಕ್ಷವಾಗಿ ಇದೇ ತಿಂಡಿ ತಿನಿಸುಗಳ್ ಮಾಡಬೇಕು ಅಂತ ಹೇಳ್ತಾರೆ ಇದಕ್ಕೂ ಮುಂಚೆ ನನಗೆ ಬರ್ತಾ ಇರಲಿಲ್ಲ ಆದರೆ ಲಾಕ್ಡೌನ್ ಟೈಮಲ್ಲಿ ನಾನೇ ತಿಂಡಿ ತಿನಿಸುಗಳು ಚಾ ಉದಾಹರಣೆಗೆ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಏನ್ ಇಡ್ತಾರೆ ಕಡ್ಬು ಇಡ್ತಾರೆ ಕರ್ಜಿಕಾಯಿ ಇಡ್ತಾರೆ ಕಜ್ಜಾಯ ಇಡ್ತಾರೆ ಕ ಚಕ್ಕುಲಿ ಇಡ್ತಾರೆ ನಿಪ್ಪಟ್ಟು ಕೋಳ್ವಡೆ ಇಂಥವೆಲ್ಲಾ ಇಡ್ತಾರೆ ಅದನ್ನೆಲ್ಲಾ ನನ್ಗೆ ಮುಂಚೆ ಮಾಡೋಕ್ ಬರ್ತಾ ಇರಲಿಲ್ಲ ಆ ಲಾಕ್ಡೌನ್ ಟೈಮ್ನಲ್ಲಿ ನಮ್ಮ ತಾಯಿ ಮುಖಾಂತ್ರ ನಾನು ಆ ತಿಂಡಿಗಳನ್ನೆಲ್ಲ ಕು ಕಲಿತ್ಕೊಂಡು ಈಗ ಗಣೇಶ ಹಬ್ಬ ಬಂದರೆ ನಾನು ಹೊರಗಡೆ ಯಾವ ತಿಂಡಿ ತಗೊಳೋದಿಲ್ಲ ಕಡುಬು ಕರ್ಜಿಕಾಯಿ ಚಕ್ಕುಲಿ ರವೆ ಉಂಡೆ ಇವೆಲ್ಲ ಮಾಡಿ ದೇವ್ರ ಮುಂದೆ ಹಣ್ಣು ಹಂಪಲು ಜೊತೆ ಅದನ್ನು ಜೋಡಿಸಿ ಎಲ್ಲಾರಿಗೂ ಅರಿಶಿನ ಕುಂಕುಮ ಕೊಟ್ಟಾಗ ಅದನ್ನು ಇದು ಮಾಡ್ಬೇಕು ಮತ್ತು ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಒಬ್ಬಟ್ಟು ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಒಬ್ಬಟ್ಟಿಗೆ ಬೇಕಾಗಿರೋ ಸಾಮಾಗ್ರಿಗಳು ಏನೇನ್ ಬಳಸ್ತಾರೆ ಅನ್ನೋದು ಕೂಡ ನನ್ಗೆ ಗೊತ್ತಿರಲಿಲ್ಲ ಆ ಮಾಹಿತಿ ಗೊತ್ತಿರಲಿಲ್ಲ ಆದ್ದರಿಂದ ಆ ಒಬ್ಬಟ್ಟು ಹೋಳಿಗೆ ನಮ್ಮಕಡೆ ಒಬ್ಬಟ್ಟು ಅಂತಾರೆ ಅಚ್ಚ ಕನ್ನಡದಲ್ಲಿ ಹೋಳಿಗೆ ಅಂತಾರೆ ಆ ಹೋಳಿಗೆ ಯಾವ್ತರ ಮಾಡಬೇಕು ಅನ್ನೋದು ನನ್ನ ತಾಯಿಯ ಮುಖಾಂತ್ರ ಲಾಕ್ಡೌನ್ ಟೈಮಲ್ಲಿ ಬಿಡುವಿನ ಸಮಯದಲ್ಲಿ ಬಿಡುವೇನು ಲಾಕ್ಡೌನ್ ಟೈಮಲ್ಲಿ ಎಲ್ಲಾರಿಗೂ ಬಿಡುವೆ ಹೊರ್ಗಡೇ ಮನೆ ಬಿಟ್ಟು ಹೊರ್ಗಡೆ ಎಲ್ಲೂ ಹೋಗಕಾಗ್ದೆ ಇರೋ ಕಾರಣದಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ಕಲಿತು ಒಬ್ಬಟ್ಟು ಯಾವ್ತರ ಮಾಡೋದು ಅಂತ ಕಲಿತು ಒಬ್ಬಟ್ಟು ಈಗ ಮಾಡ್ತೀನಿ ನನ್ತರ ಒಬ್ಬಟ್ಟು ಯಾರೂ ಮಾಡೋಕ್ ಆಗದಿಲ್ಲ ಮತ್ತು ಅಕ್ಕಿ ರೊಟ್ಟಿ ಅಕ್ಕೀ ರೊಟ್ಟಿ ಅಂದರೆ ನಂಗೆ ತುಂಬಾ ಇಷ್ಟ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಅಕ್ಕಿ ರೊಟ್ಟಿ ತಿಂದು ನನ್ಗೆ ತುಂಬ ಇಷ್ಟವಾಗಿದ್ರಿಂದ ಏನೇನು ಹಾಕಬೇಕು ಅಕ್ಕಿ ರೊಟ್ಟಿಗೆ ಯಾವ್ತರ ಏನ್ಮಾಡ್ಬೇಕು ಅಂತ ಎಲ್ಲಾ ಕೇಳಿಕೊಂಡು ಈಗ ನಾನು ಲಾಕೌನ್ ಲಾಕ್ಡೌನ್ ಟೈಮಲ್ಲಿ ನಾನೇ ಅಕ್ಕಿ ರೊಟ್ಟಿ ನನ್ನ ಮನೆಯಲ್ಲೆ ತಯಾರಿಸಿ ಏನೇನು ಸಾಮಾಗ್ರಿಗಳು ಹಾಕ್ಬೇಕ್ ಎಲ್ಲಾ ಮಾಡಿ ಒಂದ್ಸಲ ಮಾಡಿ ನೋಡಿದೆ ನನ್ನ ಫ್ರೆಂಡ್ ಮನೆಯಲ್ಲಿ ಏನು ಅಕ್ಕಿ ರೊಟ್ಟಿ ತಿಂದ್ನೊ ಅವ್ರ್ ಮನೆಗಿಂತ ಇನ್ನು ಹೈ ಕ್ಲಾಸಾಗಿ ನಮ್ಮನೆಯಲ್ಲಿ ಅಕ್ಕಿ ರೊಟ್ಟಿ ಚೆನ್ನಾಗ್ ಬಂತು ಆದುದ್ದರಿಂದ ಈಗ ನಾನು ತುಂಬಾ ಫೇಮಸ್ ತುಂಬ ಹೆಸರುವಾಸಿ ಅಕ್ಕಿ ರೊಟ್ಟಿಯಲ್ಲಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗೇ ಮಾಡ್ತೀನಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಮಾಡೋದನ್ನು ಕಲಿತು ಅಕ್ಕಿ ರೊಟ್ಟಿಯನ್ನು ನಾನು ಹೀಗೆ ಮಾಡಿ ಎಲ್ಲಾ ತಿಂಡಿ ತಿನಿಸುಗಳನ್ನು ನಾನೇ ಸ್ವತಹ ನನ್ನ ಕೈಯಾರೆ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಬಡಿಸ್ತೀನಿ ನಮ್ಮಅಮ್ಮಾ ನಾನು ತಿಂತೀನಿ ಈಗ ನನಗೆ ಯಾವುದೇ ತಿಂಡಿ ತಿನಿಸುಗಳು ಕಲೀಬೇಕು ಅನ್ನೊ ಒಂದು ಯಾ ಇಂಥದ್ ಕಲಿತಿದೀನಿ ಇಂಥದ್ ಕಲಿತಿಲ್ಲ ಅನ್ನೋ ಒಂದು ಇದಿಲ್ಲ ಎಲ್ಲ ತಿಂಡಿ ತಿನಿಸುಗಳು ಅಡಿಗೆಗಳು ಎಲ್ಲಾ ನನಗೆ ಮಾಡಲಿಕ್ಕೆ ಈಗ ಬರುತ್ತೆ